ಹಲೋ ಹಾಂ ಹಲೋ ಹಾಂ ಹೌದು ರೀ ನೀವು ಕಸ್ಟಮರ್ಸಾ ಓಕೆ

ಓಕೆ ಮೇಡಮ್ ಇಲ್ಲಿ ನೋಡಿ ಮೇಡಮ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದೆ ಬಟ್ ಯಾವಾಗ ಬೇಕು ಅಂತ ಹೇಳ್ಬೌದಾ ಓಕೆ ಯಾವ ಥರ ಫ್ಲವರ್ ಬೇಕು ಮೇಡಮ್ ರೋಜು ಜಾಸ್ಮಿನ್ನು ಸನ್ ಫ್ಲವರ್ ಹ್ಞೂ ಆಮೇಲೆ ನಿಮಗೆ ಯಾವ್ದು ಬೇಕು ಅಂದರೆ ನಾವು ತರಸಿ ಕೊಡ್ತೀನಿ ಮ್ಯಾಮ್ ನಿಮ್ಗೆ ಯಾವ್ದು ಬೇಕಂತ ಹೇಳ್ಬೌದು

ಓಕೆ ಹಾಂ ಇದೆ ಮೇಡಮ್ ಓಕೆ ಮೇಡಮ್ ಇಲ್ಲಿ ಒಂದು ಮಾರಿಗೇ ಟ್ವೆಂಟ್ ಟ್ವೆಂಟಿ ರುಪೀಸ್ ಆಗತ್ತೆ ಮ್ಯಾಮ್ ಹ್ಞೂ ಹ್ಞೂ ಹೌದುರಿ ಅಂದರೆ ನಿಮಗೆ ಅಂತಾನೇ ಕಮ್ಮಿ ಮಾಡ್ತ ಕಮ್ಮಿ ಮಾಡ್ತಿದೀನಿ ಮ್ಯಾಮ್ ನೀವು ಜಾಸ್ತಿ ಬೇಕು ಅಂದರಲ್ಲ ಫಂಕ್ಷನ್ನಿಗೆ ಹಾಂ ಹ್ಞೂ ಹ್ಞೂ ಹಾಂ ಆಗೋದಿಲ್ಲ ಮ್ಯಾಮ್ ಹೋಲ್ಸೇಲಿಗಂತನೇ ಕಮ್ಮಿ ಕೊಡ್ತಿರೋದು ಹ್ಞೂ ಆಗೋದಿಲ್ಲ ಮ್ಯಾಮ್ ಇಲ್ಲಿ ಒಂದ್ ಮಾಲೆಗೆ ಟ್ವೆಂಟಿ ಆತಂದರೇ ನಿಮಗೆ ಎಷ್ಟು ಬೇಕು ರೀ ಮ್ಯಾಮ್ ಹತ್ತು ಮಾರು ಹ್ಞೂ ಫೋರ್ ಹಂಡ್ರೆಡ್ ಆಗುತ್ತೆ ಮ್ಯಾಮ್ ಚಂಡೂ ನೀವು ಹೆಂಗೆ ಹೇಳ್ತಿರಿ ಹಂಗೆ ರೀ ಮ್ಯಾಮ್ ಅಂದರೆ ನಿಮ್ಮ ತಗೋಳ್ಳೊ ಮೇಲೆ ಹ್ಞೂ

ಟೋಟಲ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮ್ಯಾಮ್ ಹ್ಞೂ ಹೋಲ್ಸೆಲ್ಲಿಗೆ ಅಂತಾನೇ ಹೇಳಿದ್ದೀನಿ ಅಲ್ಲರಿ ಹಾಂ ಹಾಂ ಸರಿ ರೀ ಮ್ಯಾಮ್ ನೋಡಣ ಅಂತೆರಿ ಯಾವಾಗ ತಂದು ಕೊಡಬೇಕು ನಾಳೆ ತಂದು ಕೊಡಬೇಕಾ ಹ್ಞೂ ನಾವೇ ತಂದು ಕೊಡಬೇಕಾ ಅಂದರೆ ನಿಮ್ಗೆ ಹೆಂಗೆ ಸೆಟಿಸ್ಫೈಡ್ ಆಗುತ್ತೆ ಹಂಗೆ ಮ್ಯಾಮ್ ಹಾಂ ಹಾಂ ಹಾಂ ಹಾಂ ಸರಿ ಮ್ಯಾಮ್ ಥ್ಯಾಂಕ್ ಯು ಯಪ್ಪಾ